ಸರ್ ನಾವು ಖರೀದಿ ಮಾಡಿರುವಂತಹ ಡೈನಿಂಗ್ ಟೇಬಲ್ ಪ್ರೋಡೆಕ್ ಚೆನ್ನಾಗಿಲ್ಲ ಅದು ತುಂಬ ವರ್ಸ್ಟಾಗಿದೆ ಲೈಕ್ ಡಿಸೈನು ಚೆನ್ನಾಗಿಲ್ಲ ಕೂರೋಕ್ಕೆಲ್ಲ ಕಂಫರ್ಟ್ ಇಲ್ಲ ನಮ್ಗೆ ಇಷ್ಟ ಆಗಿಲ್ಲ ಈ ಪ್ರೋಡೆಕ್ಟು ಕೂರೋಕ್ಕೂ ಚೆನ್ನಾಗಿಲ್ಲ ಡಿಸೈನ್ಸು ಚೆನ್ನಾಗಿಲ್ಲ ನೋಡೋಕ್ಕೂ ಚೆನ್ನಾಗಿಲ್ಲ ಕೂತು ಇದ್ರ ಮೇಲೆ ಊಟ ಮಾಡೋಕ್ಕೂ ಮನ್ಸಾಗೋಲ್ಲ ಈ ಪ್ರೋಡಕ್ಟ್ ಯಾರಿಗೂ ಇಷ್ಟ ಆಗಿಲ್ಲ ಬಂದೋರೆಲ್ಲ ಬೈತಿದ್ದಾರೆ ಈ ಪ್ರೋಡಕ್ಟ್ ಚೆನ್ನಾಗಿಲ್ಲ ಅಂತ ಅನ್ನು ಅದರಲ್ಲೂ ನಮ್ಮನೇಲಿ ಈ ಪ್ರೋಡಕ್ಟ್ ಅಂತೂ ಇಸ್ಟ ಪಡ್ತಾ ಇಲ್ಲ ಈ ಪ್ರೋಡಕ್ಟ್ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಸೋ ನಮಗ್ ಈ ಪ್ರೋಡಕ್ಟು ಇಷ್ಟ ಆಗಿಲ್ಲ ಈ ಡೈನಿಂಗ್ ಟೇಬಲ್ ಚೆನ್ನಾಗಿಲ್ಲ ಕೂರೋಕ್ಕೂ ಚೆನ್ನಾಗಿಲ್ಲ ನೋಡೋಕ್ಕೂ ಚೆನ್ನಾಗಿಲ್ಲ ಕೂರೋಕ್ಕೂ ಮನಸ್ಸಾಗ್ತಿಲ್ಲ ಅಷ್ಟು ವರ್ಸ್ಟಾಗಿದೆ ಇದು ಚೆನ್ನಾಗಿಲ್ಲ ಯಾರಿಗೂ ಲೈಕ್ ಆಗಿಲ್ಲ ಸೋ ನಮ್ಮ ಮನೆಯಲ್ಲಂತೂ ಯಾರೂ ಇಷ್ಟಪಡ್ತಾ ಇಲ್ಲ ನಮಗೂ ಇಷ್ಟ ಆಗಿಲ್ಲ